ನಮ್ಮ ಅಡಿಗೆ ಮನೆಯಲ್ಲಿ ಮಿಕ್ಸಿ ಗ್ರೈಂಡರ್ ಗ್ಯಾಸ್ ಸಿಲೆಂಡರ್ ಇದೆ ಆವಾಗಿನ ಕಾಲಕ್ಕೆ ಹೋಲಸ್ಕಂಡ್ರೆ ಇವಾಗ ಬೇಗ ಎಲ್ಲ ತಯಾರಿ ಮಾಡ್ಬೋದು ಆವಾಗ ಆವಾಗಿನ ಕಾಲದಲ್ಲಿ ಹೇಗೆ ಅಂದರೆ ಒಲೆ ಸೌದೆ ತರಬೇಕಿತ್ತು ಒಲೆ ಹಚ್ಬೇಕಿತ್ತು ಅದು ಬೇಗ ಹತ್ಕೊಂತಿರ್ಲಿಲ್ಲ ಅಡಿಗೆಗೆಲ್ಲ ಲೇಟ್ ಆಗ್ತಿತ್ತು ಮತ್ತೆ ರುಬ್ಬೇಕೆಂದ್ರೆ ಒರ್ಳ್ಕಲ್ಲಲ್ಲಿ ರುಬ್ಬೇಕಿತ್ತು ಅದರಿಂದ ಎಲ್ಲ ಟೈಮ್ ಆಗಿಬಿಡ್ತಿತ್ತು ಶಾಲೆ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗಿಬಿಡ್ತಿತ್ತು ಇವಾಗ ಆ ಥರದ್ದು ಏನಿಲ್ಲ ಗ್ಯಾಸು ಸಿಲೆಂಡ್ರು ಬಂದಿದೆ ಬೇಗ ಮಾಡ್ಕೋಬೋದು